ಬೇರೆ ನಗರಗಳಲ್ಲಿ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗ್ಬೇಕು ಅಂದರೆ ಮತ್ತು ಹೈಸ್ಕೂಲ್ಗಳ್ಗೆ ಹೋಗ್ಬೇಕು ಅಂದರೆ ಪ್ರತಿಯೊಂದು ನಗರಗಳಲ್ಲಿ ಆಗಲಿ ಮತ್ತು ಗ್ರಾಮಾಂತರಗಳಲ್ಲಿ ಆಗಲಿ ಪ್ರತ್ಯೇಕವಾದ ಶಾಲೆಗಳಿವೆ ಅಲ್ಲಿ ಸ್ವಲ್ಪ ಅಂದರೆ ಒಂದರಿಂದ ಏಳನೇ ತರಗತಿ ಹೋಗುವಂಥ ಮಕ್ಳಿಗೆ ಅಲ್ಲೇನೆ ಒಂದೊಂದು ಶಾಲೆ ಅಂತ ಮಾಡಿದ್ದೇವೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಒಂದು ಎಲ್ ಪಿ ಯಸು ಅಥ್ವಾ ಹೆಚ್ ಪಿ ಯಸ್ಸು ಒಂದು ಅರ್ಧ ಕಿಲೋಮೀಟ್ರಲ್ಲಿ ಇರುತ್ತೆ ಅಂಥ ಸಂದರ್ಭಗಳಲ್ಲಿ ಮಕ್ಕಳು ಬಸ್ಗೆ ಹೋಗ್ತಾರೆ ಯಾವ ಒಂದೇ ಬಸ್ ಹತ್ಕೊಂಡು ಹೋಗೋ ಗೀಗೆ ಏನು ಅಂಥ ಕಷ್ಟ ಇಲ್ಲ ಏಕೆಂದರೆ ತುಂಬ ಬಸ್ಗಳಿವೆ ನಾನು ಆ ಬಸ್ಗಳಲ್ಲಿ ಹೋಗ್ಬೋದು ಅದು ಹಳ್ಳಿಯಿಂದ ಹಳ್ಳಿಗೆ ಹೋಗುವಾಗ ತುಂಬ ನಗರಕ್ಕೆ ಬರುವಾಗ ಬಸ್ಗಳಲ್ಲಿ ಒಂದೇ ಬಸ್ಸಲ್ಲಿ ಎಲ್ಲರೂ ಕೂಡ ಹತ್ತಿಕೊಂಡು ಬರುವಂಥ ಸಂದರ್ಭಗಳು ಜಾಸ್ತಿ ಇವೆ ಅಂದರಿಂದ ಕಷ್ಟ ಆಗುತ್ತೆ ಹೈ ಸ್ಕೂಲ್ಗೆ ಹೋಗೋ ಮಕ್ಳು ಆದ್ರೂ ಹೇಗಾರ ಒಂದು ಸೈಕಲ್ಲೊ ಅಥ್ವಾ ಗಾಡಿಗಳಲ್ಲೋ ಅವ್ರು ಹೊರ್ಟೋಗ್ತಾರೆ ಅದೇ ಪ್ರತಿ ನಿತ್ಯ ಬಸ್ಗಳು ಇರುತ್ತವೆ ಆದರೆ ಏನಾರರ ಸ್ಟ್ರೈಕ್ ಗೀಕ್ ಆದರೆ ಆ ಟೈಮಲ್ಲಿ ಬಸ್ಗಳು ಇರೋದೆ ಇಲ್ಲ ಅಂಥ ಸಂದರ್ಭದಲ್ಲಿ ಮಕ್ಳನ್ನ ಪೋಷಕ್ರು ಕರ್ಕೊಂಡು ಹೋಗಿ ತಲುಪಿಸ್ತಾರೆ ಅವರೇನೋ ಈ ಶಾಲೆಗಳಿಗೆ ಈಗ ಚಕ್ಕರ್ ಕೊಡೊ ಹಾಗೇ ಇಲ್ಲ ಯಾಕೆಂದರೆ ಯ ಶಾಲೆಗಳಲ್ಲಿ ಅವರ ಹಾಜರಾತಿ ಎಂಬತ್ತು ಪೆರ್ಸೆಂಟ್ ಇರಬೇಕಾಗುತ್ತೆ ಮತ್ತು ಪ್ರತಿನಿತ್ಯ ಕೂಡ ಪಾಠಗಳು ಅನ್ನು ಅವರು ಗುಣಾತ್ಮಕ ಗುಣಮ ಗುಣಾತ್ಮಕ ಒಂದು ಶಿಕ್ಷಣವನ್ನು ಪಡಿಬೇಕಾದರೆ ಪ್ರತಿ ನಿತ್ಯ ಮಕ್ಕಳು ಶಾಲೆಗೆ ಹೋಗ್ಲೇಬೇಕು ಆ ಶಾಲಾ ಕೊಠಡಿಯಲ್ಲಿ ಅವರು ಚೆನ್ನಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಈಗಂತೂ ಆ ಮಕ್ಕಳು ಶಾಲೆಗೆ ಹೋದ ನಂತರ ಎಲ್ಲದನ್ನ ಕೂಡ ಈವಾಗ ಬಿ ಪುಸ್ತಕದ ಒಂದು ಥಿಯರಿ ಇಲ್ಲ ಈಗ ಸಾಂಪ್ರದಾಯಿಕ ಪದ್ಧತಿಯನ್ನು ತೆಗದು ಈಗ ಏನು ಹೇಗೆ ಅಲ್ಲಿ ಕಲಿಕೆ ಆಗ್ತಾಯಿದೆ ಅಂದೆ ಎಲ್ಲ ಚಟುವಟಿಕೆಗಳ ಮೂಲಕವೇ ಮಕ್ಳು ಕಲಿಕೆ ಆಗ್ತಾಯಿದೆ ಬರೀ ಓದಿ ತಿಳ್ಕೊಳ್ಳೋದು ಅಲ್ಲ ನೋಡಿ ಮಾಡಿ ಕಲಿತು ನೀವು ಮಾಡಿ ನೋಡು ನೋಡಿ ಕಲಿ ಮತ್ತು ಮಾಡಿ ಕಲಿ ಇದು ಮೆತಡ್ಗಳು ಅಂದರೆ ಗುಣಾತ್ಮಕ ಕಲಿಕೆಗಳು ಹೇಗೆ ಏನು ಏಕೆ ಇಂಥ ಒಂದು ಮೆತೆಡ್ಸು ಈಗ ಒಂದು ಶಿಕ್ಷಣದಲ್ಲಿ ಇದೆ ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಸೊ ನಾನು ಮೂರನೇ ಕ್ಲಾಸಿಂದ ಪ್ರಾರಂಭ ಆಗುತ್ತೆ ಯಾಕೆಂದರೆ ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿವರೆಗೂ ಬರೋವರೆಗೂ ಮೂರನೇ ತರಗತಿ ಮಕ್ಕಳು ಬರೋವರೆಗೂ ಈ ಒಂದ್ನೇ ತರಗತಿ ಮಕ್ಕಳು ಆಗ ತಾನೆ ಅವರು ಶಾಲೆಗೆ ಬರ್ತಾಯಿರ್ತಾರೆ ಹಾಂ ಮಕ್ಕಳಲ್ಲಿ ಪ್ರಾಥಮಿಕ ಶಿಕ್ಷಣ ಮಾತೃ ಭಾಷೆಲೆ ಆಗಬೇಕು ಮಾತೃ ಭಾಷೆಲೆ ಅವರ ಮಾತೃ ಆಯಾ ಜಿಲ್ಲೆ ಅಂದರೆ ಆಯಾ ರಾಜ್ಯದ ಮಾತೃ ಭಾಷೆಲಿ ಒಂದು ಪ್ರಥಮ ಭಾಷೆಯಾಗಿ ಆ ಬೋಧನೆ ಮಾಡ್ತಾ ಇರೋದು ಒಂದು ವಿಶೇಷತೆ ಇದೆ ಯಾಕೆಂದರೆ ನಮ್ಮ ಭ್ರಾತೃ ಮಾತೃ ಭಾಷೆಲಿ ಬೇಗ ನಾವು ಕಲಿದು ಕಲಿತ್ರೆ ಅದೇ ಒಂದು ಭಾಷೆಯಿಂದ ಇನ್ನೊಂದು ಭಾಷೆನ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಬೇರೆ ಭಾಷೆಗಳನ್ನು ನಾವು ಕಲಿಬೋದು ಇಂಗ್ಲೀಷು ಸೆಕೆಡ್ ಲಾಂಗ್ವೇಜು ತರ್ಡ್ ಲ್ಯಾಂಗ್ವೇಜು ಹಿಂದಿ ಮೂರು ಲಾಂಗ್ವೇಜ್ಗಳು ಇದೆ ಮತ್ತು ಆಯಾ ಜಿಲ್ಲೆಯ ಒಂದು ಬ ಒಂದು ತುಳು ಇದ್ದರೆ ತುಳು ಅವ್ರಿಗೆ ಅಲ್ಲಿ ಒಂದು ಮಾತೃ ಭಾಷೆಯಾಗಿರುತ್ತೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಮಾತೃ ಭಾಷೆಯಾಗಿರುತ್ತೆ ತಮಿಳ್ನಾಡಲ್ಲಿ ತಮಿಳು ಅವರ ಮಾತೃ ಭಾಷೆಯಾಗಿರತ್ತೆ ಕೇರಳದಲ್ಲಿ ಮಲಯಾಳಮ್ ಈ ರೀತಿ ಅವ್ರವ್ರ ಮಾತೃ ಭಾಷೆಗಳಲ್ಲೆ ಶಿಕ್ಷಣ ಕೊಟ್ಟಾಗ ಮಕ್ಕಳು ಕಲಿಯೋದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಗುಣಾತ್ಮಕ ಒಂದು ಶಿಕ್ಷಣವನ್ನು ಕೊಡೋದು ಕಷ್ಟನ ಅದ್ರ ಸವಾಲ್ಗಳು ಏನಿದೆ ಅನ್ನೋದು ಅದು ಮುಖ್ಯವಾಗಿ ಬೇಕು ಮಕ್ಕಳು ಸುಲಭದಿಂದ ಕಠಿಣವರೆಗು ಕಲಿಬೇಕು ಅಂದರೆ ಮಕ್ಕಳು ಫಸ್ಟು ಶಾಲೆಗೆ ಬಂದ ಮಂತ ಬಂದಂಥ ಒಂದ್ನೇ ಸುಮ್ಮನೆ ಉದಾಹರ್ಣೆಗೆ ಒಂದ್ನೇ ತರಗತಿ ಮಕ್ಕಳು ನಮ್ಮ ಶಾಲೆಗೆ ಹಾಜರಾದರು ಅಂದರೆ ಅಲ್ಲಿ ಮೊದಲು ಅವರ ಪರಿಚಯ ತನ್ನ ಮನೆ ಪರಿಚಯ ಶಿಕ್ಷಕರ ಪರಿಚಯ ಅಕ್ ಮಕ್ಕಳ ಪರಿಚಯ ಆಗಬೇಕು ಆ ಮಕ್ಕಳು ಆ ವಾತಾವರ್ಣಕ್ಕೆ ಹೊಂದ್ಕೊಳ್ಬೇಕು ಶಾಲೆ ಒಂದು ಸಂತೋಷ್ವಾಗಿ ಇರಬೇಕು ಅಂದರೆ ಅಲ್ಲಿ ಆ ಮಕ್ಳಿಗೆ ಬೇಕಾಗದಂಥ ಆಕರ್ಷಣೀಯವಾದ ವಾತಾವರಣವನ್ನ ಆ ಶಾಲೆಯಲ್ಲಿ ಹೊಂದಿದ್ದರೆ ಮಾತ್ರ ಮಕ್ಳಿಗೆ ಇಷ್ಟ ಮಕ್ಳಿಗೆ ಈ ಸಾಮಾನ್ಯವಾಗಿ ಪುಟ್ಟ ಮಕ್ಳಿಗೆ ಆಟ ಆಡ್ಬೇಕನ್ನೋದೆ ಅವ್ರು ಆಟಾಡ್ತಾ ಆಟಾಡ್ತಾ ಅವ್ರು ಬರೋದು ಅವ್ರಿಗೆ ಯಾವ ರೀತಿ ಅಂದರೆ ಹಾಡುಗಳ ಮೂಲಕ ಕತೆ ಹೇಳೋದ್ರ ಮೂಲಕ ಈ ರೀತಿ ಅವ್ರನ್ನು ನಮ್ಮ ಹತ್ರಕ್ಕೆ ತಗೊಂಡು ಆಮೇಲೆ ನಾವು ಆ ಮಕ್ಳಿಗೆ ಮಾತೃ ಭಾಷೆಯ ಅಕ್ಷರಗಳನ್ನು ಈಗ ಹೇಗಿದೆ ಶಿಕ್ಷಣ ಅಂದರೆ ನಲಿ ಕಲಿ ಇದೆ ಕನ್ನಡ ನಮ್ಮ ಕನ್ನಡ ಕರ್ನಾಟಕದಲ್ಲಿ ನಲಿ ಕಲಿ ಅನ್ನೋದು ಅದು ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಆ ಯೋಜನೆಯನ್ನು ತಗೊಂಡ್ಬಂದಿದ್ದಾರೆ ಅದನ್ನು ನಲಿ ಕಲಿ ಶಿಕ್ಷಕಿ ನಾನಾಗಿದ್ದೆ ನಾನು ಒಂದು ಶಿಕ್ಷಕಿಯಾಗಿ ನಾನು ನಿವೃತ್ತಿ ಹೊಂದಿರೋದ್ರಿಂದ ನನಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತು ಫಸ್ಟು ಮಕ್ಳಿಗ್ ಬಂದಾಗ ಒಂದ್ನೇ ತರಗತಿ ಮಕ್ಕಳಿಗೆ ನಾವು ಅಕ್ಷರ ಬರೀ ಇದು ಫ್ಲಾಶ್ ಕಾರ್ಡ್ಗಳನ್ನು ಕೊಡ್ತೀವಿ ಆ ಮಗುಗೆ ಅಕ್ಷರಗಳು ಗೊತ್ತಿರೋಲ್ಲ ಆ ಫ್ಲ್ಯಾಶ್ ಕ ಫ್ಲ್ಯಾಶ್ ಕಾರ್ಡನ್ನು ನೋಡಿ ಕಲಿತದೆ ಅದು ಏನು ಅಂದರೆ ಗರಗಸ ಗರಗಸ ನೋಡಿದರೆ ಓ ಇದು ಗರಗಸ ಇದು ಕುಯ್ಯೋದು ಅಲ್ಲಿ ಮಗುಗೆ ಗರಗಸ ಗೊತ್ತೇ ಇಲ್ಲ ಅರಸ ರಾಜ ಇರ್ತಾನಲ್ಲಿ ಇವ್ರು ಯಾರಪ್ಪ ಅಂದರೆ ಅರಸ ನೋಡಿದ ಇದು ಗೊತ್ತಿಲ್ಲ ಅಂದರೆ ಅರಸ ನಾವು ಹೇಳ್ತೀವಿ ಅದು ಮಗು ಕೇಳುತ್ತೆ ಅದು ಬಾಯಲ್ಲಿ ಹೇಳುತ್ತೆ ಉಚ್ಛಾರಣೆ ಮಾಡುತ್ತೆ ಅಭಿವ್ಯಕ್ತವನ್ನು ಮಾಡುತ್ತೆ ಆ ರೀತಿ ಒಂದ್ನೇ ತಾರೀಕಿಂದ ಸಹ ಹೇಳ್ತಾಯಿದ್ದೀನಿ ಆಮೇಲೆ ಒಂದು ಫ್ರೇಮ್ ಒಂದು ಅಕ್ಷರಗಳೆಂದರೆ ರ ಗ ಸ ದ ಅ ಅಂದರೆ ಈವಾಗ ಒಂದು ಅಕ್ಷರಗಳಲ್ಲಿ ಪದಗಳನ್ನು ಮಾಡೋದನ್ನು ಇವೆಲ್ಲವೂ ಸುಲಭ ಆಗಲಿ ಅಂದ್ಬಿಟ್ಟು ಸ ರ ಗ ಸ ದ ಅ ಜ ವ ಮ ಬ ನ ಪಾ ಯ ಉ ರ ಡ ಚ ಲಾ ಶ ಯು ವ ಕ ರ ಗ ಇವೆಲ್ಲವನ್ನೂ ಈ ಅಲ್ಪ ಪ್ರಾಣ ಮಹಾಪ್ರಾಣಗಳೆಲ್ಲ ಮಿಕ್ಸ್ ಆಗಿ ಸ್ವರಗಳ ಜೊತೆ ವ್ಯಂಜನಗಳ ಜೊತೇಲಿ ಅಕ್ಷರಗಳ ಸೇರಿಸಿ ಪದಗಳು ಈಝಿಯಾಗಲಿ ಅಂದ್ಬಿಟ್ಟು ಮಾಡಿದ್ದಾರೆ ಅದನ್ನು ಸುಲಭವಾಗಿ ಕಲಿಸೋದಕ್ಕೆ ಇದು ಈ ಪ್ರಾಜೆಕ್ಟ್ ತುಂಬ ಚೆನ್ನಾಗಿದೆ ಆಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಗುಣಿತಾಕ್ಷರಗಳನ್ನು ಪರಿಚಯ ಮಾಡ್ತೀವಿ ಗುಣಿತಾಕ್ಷರಗಳಲ್ಲಿ ಅಲ್ಲೂ ಕೂಡ ಅದೇ ರೀತಿ ಫ್ಲ್ಯಾಶ್ ಕಾರ್ಡ್ಗಳಿವೆ ಕನ್ನಡ ಒಂದು ಮಾತೃ ಭಾಷೆಲಿ ತಗೊಳ್ಬೇಕಾದ್ರೆ ಆ ಭಾಷೆಯಲ್ಲಿ ಮಕ್ಕಳು ಓದೋದನ್ನ ಕೆ ಮೊದಲು ಆಲಿಸುವುದು ಮಾತನಾಡುವುದು ಓದುವುದು ಮತ್ತು ಬರೆಯುವುದು ಈ ಸ್ಕಿಲ್ಸ್ಗಳನ್ನು ನಾವು ಈ ಕೌಶಲ್ಯಗಳನ್ನು ಬೆಳೆಸ್ಬೇಕಾದ್ರೆ ಅನೇಕ ಸವಾಲುಗಳನ್ನು ನಾವು ಎದುರಿಸ್ತೀವಿ ಏಕಪ್ಪ ಅಂದರೆ ಅವರ ಕುಟುಂಬದಲ್ಲಿ ಆ ಪರಿಸರದಲ್ಲಿ ಬಂದಂಥ ಮಕ್ಕಳು ಅಲ್ಲಿ ಅವರು ವಿದ್ಯಾರ್ಥಿಗ ಅಂದರೆ ವಿದ್ಯಾವಾನ್ ವಿದ್ಯಾವಂತ್ರು ಆಗಿದ್ದರೆ ಅಕ್ಷರಸ್ತರಾಗಿದ್ದರೆ ಅಷ್ಟು ನಮಗೆ ತೊಂದರೆ ಆಗೋಲ್ಲ ಅನಕ್ಷರಸ್ತರು ಅಂದ್ರೆ ಅವ್ರು ಏನೂ ಕಲಿದೇ ಇದ್ದಾಗ ಕಷ್ಟ ಆಗುತ್ತೆ ಶಿಕ್ಷಕ್ರಿಗೂ ಕಷ್ಟ ಮಕ್ಳಿಗೂ ಗೊತ್ತಾಗೋಲ್ಲ ನಾವೇನೇ ಒಂದು ಹೇಳ್ಕೊಟ್ಟಿದ್ರೂ ಅಲ್ಲಿ ಮಕ್ಕಳು ಹೋಗಿ ಹೇಳೋಷ್ಟು ಗೊತ್ತಿರೋಲ್ಲ ಅವ್ರಿಗೆ ಅದಕ್ಕೆ ಸ್ಪಂದ್ಸೋಷ್ಟು ಗೊತ್ತಿರೋಲ್ಲ ನಾವು ಹೋಮ್ವರ್ಕ್ ಕೊಟ್ರೂ ಹೇಳ್ಕೊಡೋಕೆ ಆಗೋಲ್ಲ ಒಂದು ಭಾಷೆಲಿ ಆಗಿರ್ಬೋದು ಒಂದು ಗಣಿತ ಆಗಿರ್ಬೋದು ಅಥ್ವಾ ಇಂಗ್ಲಿಷು ಆಗಿರ್ಬೋದು ಆದರೆ ಮಾತ್ರ ಮಾತೃ ಭಾಷೆಯಿಂದ ನಾವು ಕಲಿಕೆ ಮಾಡಿದರೆ ತುಂಬ ಸುಲಭ ಆಗಿ ಇತರ ಭಾಷೆಗಳನ್ನು ಕೂಡ ಮಾತನಾಡೋದು ಅದೇ ಒಂದು ಸಾಧನ ಅಷ್ಟು ಮಾತೃ ಭಾಷೆಗೆ ಮಹತ್ವವನ್ನು ನಾವು ಆಯಾ ರಾಜ್ಯಗಳು ಕೊಟ್ಟ ಕೊಡ್ತಾ ಇದವೆ ನಾವು ಕೂಡ ನಮ್ಮ ಕನ್ನಡ ಭಾಷೆಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಯಾಕೆಂದರೆ ಅದರ ಹಿರಿಮೆ ಗರಿಮೆ ಎಲ್ಲ ನಮ್ಮ ನಮ್ಮ ಭಾಷೆಲಿ ಅಂದರೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಕವಿಗಳು ಜಾಸ್ತಿ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಮುಂದುವರ್ದಿದ್ದವ್ರು ಅಂದರೆ ಕನ್ನಡ ಭಾಷೆಲಿ ನಂಗೆ ತುಂಬ ಇಷ್ಟ ಅಂದರೆ ಕನ್ನಡ ಆಮೇಲೆ ಇನ್ನೂ ಅವ್ರ ಅವ್ರ ಭಾಷೆಲಿ ಆಯಾ ರಾಜ್ಯದ ಒಂದು ಹಿರಿಮೆ ಗರಿಮೆಗಳು ಇದೆ ನಮ್ಮ ಮಾತೃ ಭಾಷೆಗೆ ನಾವು ಮೊದಲು ಆದ್ಯತೆಯನ್ನು ನಾವು ಕೊಡ್ಬೇಕಾಗಿರೋದು ನಮ್ಮ ಕೆಲಸ ಇನ್ನೂ ಪ್ರಾಥಮಿಕ ಶಿಕ್ಷಣ ಪಡೆಯೋದು ಅಷ್ಟು ಕಷ್ಟ ಅಂದರೆ ಸವಾಲುಗಳು ಬೇರೆ ಬೇರೆ ಇದೆ ಮಕ್ಳಿಗೆ ಈ ಕನ್ನಡ ಕಲಿಸ್ಬೇಕಾದ್ರೆ ಸುಮಾರು ನಲವತ್ತೊಂಬತ್ತು ಅಕ್ಷರಗಳಿದೆ ಅದರಲ್ಲಿ ಅವರ ಉಚ್ಛಾರಣೆ ಅಲ್ಪಪ್ರಾಣ ಆಗಿರ್ಬೋದು ಮಹಾಪ್ರಾಣ ಆಗಿರ್ಬೋದು ಕಲಿಸೋದಷ್ಟು ಸುಲಭ ಅಲ್ಲ ಅವೆಲ್ಲವನ್ನೂ ಉಚ್ಛಾರಣೆಯನ್ನ ಸ್ಪಷ್ಟತೆಯೊಂದಿಗೆ ಸ್ಫುಟವಾಗಿ ಸುಲಲಿತವಾಗಿ ಮಾತನಾಡೋದನ್ನು ಬಾನ ಕಲಿಸ್ಬೇಕು ಯಾಕೆಂದ್ರೆ ಅವ್ರು ಮನೇಲಿ ಆಡು ಭಾಷೆ ನಾವು ಶಾಲೆಗೆ ಬಂದಾಗ ಈ ಬ ಇದು ಓದೋದು ಬರೆಯುವಂಥ ಇದು ಒಂದು ಶೈಲಿಯೇ ಬೇರೆ ಆ ರೀತಿಲಿ ಹೋಗುತ್ತೆ ಅದನ್ನೇ ಇಟ್ಕೊಂಡು ಗಣಿತವನ್ನು ಕ ಭಾಷೆಲೆ ಮತ್ತು ಇದರಲ್ಲಿ ಬರುವಂಥ ಸವಾಲುಗಳು ಏನಪ್ಪ ಅಂದರೆ ಮಕ್ಕಳು ಶಾಲೆಗೆ ಸರ್ಯಾಗಿ ಬರಬೇಕು ಸರ್ಕಾರಿ ಶಾಲೆಲಿ ಅಂದರೆ ಏನೆಂದರೆ ಅವ್ರ್ಗೆ ಉಡಾಫೆ ಏನು ಎಲ್ಲ ಸರ್ಕಾರ ಒದಗ್ಸೋ ಒದಗ್ಸೋದ್ರಿಂದ ಅವ್ರಿಗೆ ಇಂಗ್ಲಿಷ್ ವ್ಯಾಮೋಹ ಜಾಸ್ತಿಯಾಗ್ತಾ ಇದೆ ಅದು ಒಂದು ಸವಾಲು ಅಂತ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಇಂಗ್ಲಿಷ್ ಭಾಷೆ ಒಂದು ಅವರಿಗೆ ತುಂಬ ವ್ಯಾವಹಾರಿಕ ಭಾಷೆ ಅಂತ ನಾವು ಹೇಳ್ತೀವಿ ಬೇರೆ ಎಲ್ಲೇ ಹೋದ್ರೂ ಕ ಇಂಗ್ಲಿಷೆ ಎಲ್ಲರೂ ಮಾತಾಡ್ತಾರೆ ನಮ್ಮ ಒಂದು ಮನೋಭಾವನೆಗಳನ್ನು ಅವರಲ್ಲಿ ನಾವು ಹೇಳ್ಕೊಳ್ಬೋದು ಆ ನಮ್ಮ ಇದು ಅನುಭವವನ್ನ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ನಮ್ಮ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗೋಕೆ ಮಾಧ್ಯಮ ಇದು ಒಂದು ಕಾರಣ ಆಗಿರುತ್ತೆ ಆದರೆ ಇಲ್ಲಿ ಏನಪ್ಪ ಇವ್ರದ್ದು ಅಂದರೆ ಮಾತೃ ಭಾಷೆಯಿಂದ ಹೋದಾಗ ಮಾತ್ರ ಬೇರೆ ಭಾಷೆಗೆ ತುಂಬ ನಾವು ಬೇಗ ಕಲಿಯೋದಕ್ಕೆ ತ್ ತುಂಬನೆ ಬೇಗ ಕಲಿಬೋದು ಈ ಸವಾಲ್ಗಳು ಏನಪ್ಪ ಅಂದರೆ ನಾವು ಈ ಮಕ್ಳಿಗೆ ಓದಿದ್ರೆ ಬರೆಯೋಲ್ಲ ಬರೆದರೆ ಇ ಒ ಇದು ಓದೋದಕ್ಕೆ ಬರೋಲ್ಲ ಬರೋ ಕೆಲ ಅಂದರೆ ಫಸ್ಟು ಯಾವ ಸ್ಕಿಲ್ಲು ಮೊದಲು ಆಲಿಸೋದು ಮಾತನಾಡೋದು ಜಾಸ್ತಿ ಅದನ್ನೇ ಹೇಳಬೇಕು ಈ ಕತೆ ಹಾಡು ಇವುಗಳ ಮೂಲಕವೇ ಅವ್ರಿಗೆ ಕಲಿಸ್ತಾ ಹೋಗ್ತೀವಿ ನಂತರದಲ್ಲಿ ನಾವು ಓದುವುದು ಆಮೇಲೆ ಪ ಇದು ಬರೆಯೋದು ಆಮೇಲೆ ಪದ ಸಂಪತ್ತು ಆಮೇಲೆ ಏಕೆ ಏನು ಹೇಗೆ ಅವೆಲ್ಲ ಯೋಚನೆಗಳೆಂದ್ರೆ ಒಂದು ಎರಡು ಮೂರರಲ್ಲಿ ಓದುವುದನ್ನು ಬರೆಯೋದನ್ನ ಕನಿಷ್ಠ ಕಲಿಕಾ ಮಟ್ಟವನ್ನು ನ ಅಭಿವೃದ್ಧಿ ಮಾಡಿಬಿಟ್ರೆ ಎ ನಮಗೆ ಮುಂದಕ್ಕೆ ಎಲ್ಲ ಸುಲಭನೇ ಓದಲಿಕ್ಕೆ ಬರಿಲಿಕ್ಕೆ ಕಲಿತ್ಬಿಟ್ರೆ ಅವನೇ ಆಗಿ ಅವ್ನು ಓದ್ಕೊಂಡು ಹೋಗ್ತಾನೆ ಆಗ ಮನೇಲೂ ಕೂಡ ಅವ್ರಿಗೆ ಹೆಚ್ಚಾಗಿ ಅವ್ರಿಗೆ ಹೇಳಿ ಕೊಡಬೇಕು ಮನೆಲಿ ಅವ್ರು ಕೂರಿಸಿ ಅವ್ರ ಮಕ್ಳ ಬಗ್ಗೆ ಅವ್ರು ಗಮನಿಸಬೇಕು ಆಗ ನಮಗೆ ಈ ಸವಾಲಾಗೋಲ್ಲ ಶಿಕ್ಷಕ್ರಿಗೆ ಸವಾಲಾಗೋಲ್ಲ ಅಲ್ಲಿ ಒಂದು ಸವಾಲ್ಗಳು ಏನು ಅಂದರೆ ಬೇರೆ ಬೇರೆ ಬಾ ಇದು ಮಕ್ಳು ಬೇರೆ ಬೇರೆ ವರ್ಗದಿಂದ ಬಂದಿರ್ತಾರೆ ಬೇರೆ ನಗರದಿಂದ ಬಂದಿರ್ತಾರೆ ಹಳ್ಳಿಯಿಂದ ಬಂದಿರ್ತಾರೆ ಮಕ್ಕಳು ಹೈಸ್ಕೂಲ್ ಅಂತೂತು ಬೇರೆ ಬೇರೆ ಸ್ಥಳಗಳಿಂದ ಬಂದಿರ್ತಾರೆ ಅವರ ಹಾವ ಭಾವ ಅವರ ಜೀವನ ಶೈಲಿ ಅವರ ಭಾಷೆ ಎಲ್ಲ ಬೇರೆ ಬೇರೆ ಆಗಿರುತ್ತೆ ಇವರು ಇಲ್ಲಿ ಹೊಂದ್ಕೊಳ್ಳೋದು ಭಾಳ ಸ ಸಹಪಾಠಿಗಳ ಜೊತೆಗೆ ಅವರು ಹಾಗೆ ಕಲಿಕೆ ಮಾಡ್ಕೊಂಡು ಹೋಗ್ತಾರೆ ಗುಂಪು ಚಟುವಟಿಕೆಗಳಲ್ಲಿ ಪ್ರಾಜೆಕ್ಟ್ ಕೊಟ್ಟಾಗ ಅದ್ರ ಜೊತೆಲಿ ಅವರೆಲ್ಲ ಏನೆಲ್ಲ ಕಲಿತಾ ಹೋಗ್ತಾರೆ ಅಂದರೆ ಒಂದು ಕಲಿಕೆಯಲ್ಲಿ ಅವ್ರ ವ ಸೃಜನಾತ್ಮಕ ಕಲಿಕೇನ ಮಾಡೋದಕ್ಕೆ ಸಾಧ್ಯ ತಾವೆ ಸ್ವ ಮಾವ್ ಮೌಲ್ಯ ಮಾಪನ ಮಾಡುವಂಥದ್ದು ಸ ಮತ್ತು ತಾವೇ ಓದುವಂಥ ಸಾಮರ್ಥ್ಯವನ್ನು ಪಡ್ಕೊಳ್ಳೋದು ಓದುವಂಥ ಸಾಮರ್ಥ್ಯವನ್ನು ಬರೆಯುವಂಥ ಸಾಮರ್ಥ್ಯವನ್ನ ಕಲಿಬೋದು ಆದರೆ ಕನ್ನಡ ಮಾತೃ ಭಾಷೆಲಿ ಮಾತ್ರ ಒಂದು ವ್ಯಾಕರಣಾಂಶ ಇದೆಯಲ್ಲ ಆ ವಾಕ್ಯಾಂಶ ವ್ಯಾಕರಣ ಅಂಶ ವ್ಯಾಕರಣವನ್ನ ನಾವು ತುಂಬ ಒಂದು ಪ್ರೈಮರಿ ಅಂಥದ್ರಲ್ಲೇ ಕಲಿಸ್ದಾಗ ಅವ್ರಿಗೆ ಬರ್ತಾ ಬರ್ತಾ ಹಳೆಗನ್ನಡ ಹೊಸಗನ್ನಡ ಅಂತ ಎಲ್ಲ ಬರುತ್ತಲ್ಲ ಹೈಸ್ಕೂಲ್ಗೆಲ್ಲ ಇಲ್ಲಿ ಮಾ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಭಾಷೆಗಳನ್ನ ನಾವು ಕಲಿಸುವಾಗ ಒಂದು ಒಂದು ಚಟುವಟಿಕೆ ಮೂಲಕನೆ ಕಲಿಸೋದ್ರಿಂದ ಮತ್ತು ತುಂಬ ಅದದೇ ಅದದೇ ಒಂದು ರಿಪೀಟ್ ಆಗ್ತಾ ಇರ್ತದೆ ಒಂದೇನು ಪದಗಳು ಕಲಿತರೆ ವಾಕ್ಯ ಮಾಡ್ತಾರೆ ಆಮೇಲೆ ಕತೆ ಪುಸ್ತಕ ಓದ್ತಾರೆ ಆಮೇಲೆ ಅವರ ಬ ಅವರೇ ಪ್ರಶ್ನೆಗೆ ಉತ್ತರ ಬರೆಯುವಂಥ ಸಾಮರ್ಥ್ಯ ಅವರೇನೆ ಅಲ್ಲಿ ಒಂದೊಂದು ಪದ ರಚನೆ ಪದಬಂಧ ಇಂಥವೆಲ್ಲ ಮಾಡ್ಕೊಂಡು ಹೋಗುವಾಗ ಆ ವಿಷ್ಯದ ಬಗ್ಗೆ ಹೆಚ್ಚು ಚಟುವಟಿಕೆಗಳು ಕನ್ನಡದಲ್ಲೇ ನಾವು ಸೊ ಬೇರೆ ಭಾಷೆಗಳಿಗಿಂತ ನಾನು ಹೆಚ್ಚಾಗಿ ಚಟುವಟಿಕೆಗಳು ಜಾಸ್ತಿ ಇದವೆ ಒಂದು ಇಪ್ಪತ್ತು ಇಪ್ಪತ್ತಾರು ಚಟುವಟಿಕೆಗಳು ವಾಚಕಗಳು ಓದುವುದು ಪೇಪರನ್ನು ಓದುವುದು ಮತ್ತು ನಾವು ಹೋಗುವಂಥ ಬರುವಂಥ ಸ್ಥಳಗಳಲ್ಲಿ ಓದೋದು ಅಂದರೆ ಪ್ರೈಮರಿ ಅಂಥದ್ದು ನಾನು ಹೇಳ್ತಾ ಇದ್ದೀನಿ ಹೈಸ್ಕೂಲ್ ಅಂಥದ್ದಲ್ಲಿ ಇವರು ಪ್ರೈಮರಿಲಿ ಸರಿಯಾಗಿ ಕಲಿಸ್ಕೊಟ್ರೆ ಇನ್ನು ಆರರಿಂದ ಎಂಟನೇ ತರಗತಿವರ್ಗು ಪಾ ಹೈಯರ್ ಪ್ರೈಮರಿ ಅಲ್ಲಿಂದ ಹೈ ಸ್ಕೂಲ್ ಪಿ ಯುವರೆಗೂ ಇಲ್ಲಿ ಕಲಿಕೆ ಕರೆಕ್ಟಾಗಿ ಆಗಿದ್ದರೆ ಅಲ್ಲಿ ಕಲಿಕೆ ಆಗುತ್ತೆ ಅವ್ರು ಅಲ್ಲಿಂದ ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ ಆ ಮಕ್ಕಳ ಒಂದು ಆಸಕ್ತಿಗೆ ಅಭಿರುಚಿಗೆ ಸರಿ ತಕ್ಕಂತೆ ನಾವು ಕಲಿ ಸ್ತಾ ಹೋಗ್ಬೇಕು ಇದು ಆವತ್ತೆ ಇವ್ರಿಗೆ ಇಷ್ಟೆಲ್ಲ ಮಾಡಬೇಕು ಅಂದರೆ ಅವ್ರಿಗೆ ಮನೇಲೂ ಕೂಡ ಅವರಿಗೆ ಗಮನ ಹೆಚ್ಚಾಗಿರಬೇಕು ಅವ್ರ್ಗೆ ಬೇಕಾದಂಥ ಇದು ಸಲಕರಣೆಗಳನ್ನು ಸಾಮಗ್ರಿ ಕಲಿಕಾ ಸಾಮಗ್ರಿಗಳನ್ನು ಒದಗಿಸ್ಬೇಕು ಇಲ್ದಿರೆ ಅದೇ ಒಂದು ಅವರ ನೆಪ ಕಾರಣದಿಂದ ಹಿಂದೆಯೂ ಬೀಳ್ಬೋದು ಅವ್ರ ವಿದ್ಯೆಲಿ ಅದೆಲ್ಲ ಒಂದು ಸವಾಲು ಅಂತಲೇ ಹೇಳೋಕೆ ಇಷ್ಟ ಪಡ್ತೀನಿ ಮತ್ತು ಅವರ ಮನೆ ವಾತಾವರಣದಲ್ಲಿ ಕ್ ಬಡತನ ಇರ್ಬೋದು ಸಿರಿತನ ಇರ್ಬೋದು ಒನ್ಚ್ ಅವ್ರ ಮೇಲೆ ಅವ್ರ್ಗೆ ಒಂದು ಉದ್ಯೋಗದ ಮೇಲೂ ಆ ಪೋಷಕರ ಉದ್ಯೋಗದ ಮೇಲೂ ಆ ಮಕ್ಕಳು ಅವಲಂಬಿತರಾಗಿ ಇರ್ಬೋದು ಮಕ್ಕಳು ಸಂಪೂರ್ಣವಾಗಿ ಪೋಷಕರ ಅವಲಂಬಿತರಾಗಿ ಇರೋದ್ರಿಂದ ಹೆಚ್ಚು ಗಮನವನ್ನು ಶಿಕ್ಷಕರ ಜೊತೆಯಲ್ಲಿ ಅಷ್ಟೇ ಪೋಷಕರು ಹೆಚ್ಚು ಗಮನ ಹರಿಸ್ದಾಗ ಯಾವ ಸವಾಲುಗಳು ಬಂದ್ರೂ ಕೂಡ ಆ ಸವಾಲುಗಳ ಸಾಮರ್ಥ್ಯನ ಮಕ್ಕಳು ನಿಭಾಯ್ಸೋಕೆ ಸಹಕಾರವನ್ನು ನಾವು ಅಂಥ ವಾತಾವರಣವನ್ನ ನಾವು ರೂಪಿಸ್ತಾ ಹೋಗ್ತಾ ಇರ್ತೀವಿ ಮತ್ತು ಪ್ರಾಥಮಿಕ ಶಿಕ್ಷಣ ಪಡಿಯೋದ ಅತ್ಯುತ್ತಮ ಒಂದು ಗುಣಾತ್ಮಕ ಕಲಿಕೆ ಅದು ಎಲ್ಲ ಯಾವುದ್ರಲ್ಲಿ ಭಾಷೆ ಮತ್ತು ಕೋರ್ ಸಬ್ಜೆಕ್ಟ್ಗಳಲ್ಲಿ ಮತ್ತು ಸೃಜನಾತ್ಮಕಗಳಲ್ಲಿ ಪ್ರಾಜೆಕ್ಟ್ ಮಾಡು ಈವಾಗಂತೂ ಈಗಿನ ಮಕ್ಕಳಂತೂ ಕಂಪ್ಯೂಟರ್ ಮಕ್ಕಳು ಅಂತ ನಾವು ಹೇಳ್ತೀವಿ ಬೇಗ ಕಲಿತವೆ ಅವು ಮಕ್ಕಳು ಬೇಗ ಗ್ರಹಿಸ್ತವೆ ಬೇಗ ಕ ನೋಡ್ತವೆ ಕಲಿತವೆ ಮಾಡ್ತವೆ ಎಲ್ಲವೂ ಇದೆ ಅಂಥ ಒಂದು ಚಟುವಟಿಕೆಗಳನ್ನು ನಾವು ಕೊಡ್ತಾ ಹೋಗಬೇಕು ಆಮೇಲೆ ಮೊಬೈಲ್ಗಳನ್ನು ಅದು ಮೊಬೈಲ್ ಅನ್ನೋದು ಒಂದು ಸವಾಲು ಆಗಿದೆ ಈಗ ಮಕ್ಕಳು ಒಂದು ಊಟ ಮಾಡಬೇಕಾದ್ರು ಎಳೆ ಮಕ್ಕಳಿಂದಲೇ ನಾವು ಮೊಬೈಲನ್ನು ಪರಿಚಯ ಮಾಡ್ತಾಯಿದ್ದೀವಿ ಈ ಆಮೇಲೆ ಈಗ ಒಂದು ಕೊರೊನ ಟೈಮಲ್ಲಿ ಅಂಥ ಸಂದರ್ಭದಲ್ಲಿ ಮೊಬೈಲ್ ಮಗು ಕೈಲೇ ಬಂದು ಬಿಡ್ತು ಅಲ್ಲಿ ಯಾಕೆಂದ್ರೆ ಆನ್ಲೈನ್ ಪಾಠಗಳ್ನ ಮಾಡಬೇಕು ಆ ವರ್ಷದ ಶಿಕ್ಷಣವನ್ನು ಪೂರೈಸಬೇಕು ಅಂದ್ಬಿಟ್ಟು ಏನಾಯಿತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಮೂರು ವರ್ಷಗಳಲ್ಲಿ ಒಂದು ದೊಡ್ಡ ಸವಾಲೆ ಶಿಕ್ಷಣದ ಬಗ್ಗೆ ಒಂದು ದೊಡ್ಡ ಪರಿಣಾಮವೇ ಆಯಿತು ಮೊಬೈಲ್ ಎಲ್ಲ ಮಕ್ಳಲ್ಲೂ ಬಂತು ಆನ್ಲೈನ್ ಪಾಠ ಕೇಳಿ ಈಗ ಮೊಬೈಲ್ ಇಲ್ಲದೇ ಮಕ್ಳು ಇರೋಲ್ಲ ಏನಾರ ಓದಿ ಬರೀರಿ ಅಂದರೆ ಮೊಬೈಲ್ ಹಿಡ್ಕೊಂಡು ಅದಕ್ಕೆ ಅಂತಲೇ ಇದು ಮಾಡ್ತಾರೆ ಅದೂ ಒಂದು ಸವಾಲಾಗಿದೆ ಪ್ರಾಥಮಿಕ ಅಂಥದಲ್ಲೇ ಅದು ಎಳೆ ಮಗುವಿಂದಲೇ ನಾವು ಮೊಬೈಲ್ ಕೊಟ್ಟು ಮಾಡ್ತಾ ಇದ್ದರೆ ಈಗಂತೂ ಅದರಲ್ಲಿ ಅ ಎಷ್ಟೋ ವಿಷಯಗಳು ಒಂದು ನವ ನಕಾರಾತ್ಮಕ ಅದು ಸಕಾರಾತ್ಮಕವೂ ಇದೆ ಅದರಿಂದ ಉಪಯೋಗನೂ ಇದೆ ಅದರಿಂದ ಒಳ್ಳೇದೂ ಇದೆ ಆದರೆ ಬೇರೆ ಮಕ್ಕ ಬೇರೆ ಸ್ನೇಹಿತರೊಂದಿಗೆ ಆಗಲಿ ತಮ್ಮ ಭಾವ್ನೆಗಳನ್ನ ಹಂಚ್ಕೊಳ್ಳಲು ಆಗೋಲ್ಲ ಎಲ್ಲ ಈ ಹೈ ಸ್ಕೂಲ್ ಮಕ್ಕಳೆಲ್ಲ ಈಗ ಮೊಬೈಲಿಂದಲೇ ಆಚೆ ಹೋಗೋಲ್ಲ ಮೊಬೈಲ್ಗೋಸ್ಕರ ತಂದೆ ತಾಯನ್ನ ದ್ವೇಷ ಮಾಡುವಂಥ ಸವಾಲುಗಳು ಕೂಡ ಈವಾಗ ಇದೆ ತಂದೆ ತಾಯಿ ನಮ್ಗೆ ಏನೂ ಕೊಡ್ತಾ ಇಲ್ಲ ಅವ್ರು ಕೇಳಿದ್ದೆಲ್ಲ ಕೊಟ್ಟರೆ ತಂದೆ ತಾಯಿ ತುಂಬ ಒಳ್ಳೆಯವ್ರು ಇಲ್ಲದಿರ ಅವರ ಒಂದು ಒಬ್ಬರೇ ಮಗ ಒಬ್ಬನೇ ಮಗಳು ಅಂತ ತುಂಬ ಪ್ರೀತಿನ ಕೊಡೋದರಿಂದ ಆ ಮಕ್ಕಳಲ್ಲಿ ಅವರ ಸ್ವ ಇಚ್ಛೆಯಿಂದ ಕಷ್ಟಪಟ್ಟು ಕೆಲಸ ಮಾಡೋ ಅನುಭವ ಇರೋಲ್ಲ ಎಲ್ಲವನ್ನೂ ಸುಲಭವಾಗಿ ದೊರಕೋದರಿಂದ ತಂದೆ ತಾಯಿ ಪೋಷಕರ ಒಂದು ಒಂದು ಶ್ರಮವನ್ನು ಮಕ್ಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಆವಾಗ ನಾವು ಆ ಕಾಲದಲ್ಲಿ ಇಳ ಹಿಂದೆ ಎಂಟು ಒಂಬತ್ತು ಮಕ್ಳು ಇದ್ದರು ಅವರು ಹೇಗೆ ಇದ್ದರಪ್ಪ ಅಂದರೆ ಮನೆಲಿ ಬಡತನ ಇದ್ರೂ ಒಬ್ರು ಹಂಚ್ಕೊಂಡು ತಿಂತಾಯಿದ್ರು ಎ ಇರೋದನ್ನೇ ಎಲ್ಲರೂ ಪೋಷಕರೇ ಆಗಲಿ ಮಕ್ಕಳೇ ಆದ್ರೂ ಆ ಪ್ರೀತಿ ಇತ್ತು ಈಗ ಆ ಮಕ್ಕಳಲ್ಲಿ ಆ ಪ್ರೀತಿ ಕೂಡ ಕಡಿಮೆ ಆಗ್ತಾಯಿದೆ ತಂದೆ ತಾಯಿ ಮೇಲೆ ಪ್ರೀತಿ ಕಡಿಮೆ ಆಗ್ತಾಯಿದೆ ಮತ್ತು ಇದು ಸಮಾಜ ನಮ್ಮ ನಮ್ಮನ್ನೇ ನಾವು ಪ್ರೀತಿಸಿಕೊಳ್ತಾ ಇಲ್ಲ ನಮ್ಮ ಕುಟುಂಬವನ್ನು ಪ್ರೀತಿಸ್ತಾಯಿಲ್ಲ ಅಂದಾಗ ನಾವು ಸಮಾಜಕ್ಕೆ ನಾವು ಮಾರಕವಾದ ಮಕ್ಕಳೇ ಆಗೋದು ಈಗಂತೂ ಅಂಥ ಮಕ್ಕಳನ್ನೇ ಗುರುತಿಸಿ ಗುರುತಿಸಿ ಅನೇಕರು ತಪ್ಪು ದಾರಿ ಇಡುವಂತಹ ಆ ಒಂದು ಇದು ಒಂದು ವಾತಾವರಣನೇ ಒಂದು ವ್ಯವಸ್ಥೆಯೇ ನಮ್ಮ ಸಮಾಜದಲ್ಲಿ ಇದ್ದರೆ ಇದೆ ಅಂದರೆ ತಪ್ಪಾಗಲಾರದು ಅದರಲ್ಲಿ ಮಾಧ್ಯಮಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಒಳ್ಳೆಯದ್ಕಿಂತ ಕೆಟ್ಟದ್ದನ್ನೇ ಬಿತ್ತರಿಸಿ ಆ ಮಕ್ಕಳಲ್ಲಿ ಆ ಬೆ ಅಶ್ಲೀಲವಾಗಿ ಇರುವಂಥದ್ದು ಮತ್ತು ಆ ಧಾರವಾಹಿಗಳ ಮುಖಾಂತರ ಆ ಮಕ್ಳ ಕಲಿಕೆ ಕೂಡ ಈಗ ಗುಣಮಟ್ಟ ಕಡಿಮೆಯಾಗ್ತ ಇದೆ ಮಕ್ಳು ಓದಿನಲ್ಲಿ ಹಿಂದೆ ಬೀಳ್ತಾ ಇದ್ದಾರೆ ಪ್ರಾಥಮಿಕ ಹಂತದಿಂದಲೇ ಅದು ಪ್ರಾರಂಭ ಆಗಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಂಥ ಯಾವುದೇ ಸವಾಲುಗಳನ್ನ ಎದುರಿಸ್ಬೇಕಾದ್ರೆ ಪೋಷಕರು ಮತ್ತು ಅ ಇದು ಆಧ್ಯಾತ್ಮಿಕವಾಗಿ ಒಂದು ದೈಹಿಕವಾಗಿ ಮತ್ತು ಇದು ಪ್ರತಿಯೊಂದು ಈ ಪುಸ್ತಕ ದಲ್ಲಿರುವಂಥ ಮಹಾಪುರುಷರ ಒಂದು ಪುಣ್ಯ ಇದು ಅವ್ರು ಮಾಡಿರುವಂಥ ಸಾಧಿಸಿದಂತಹ ಸಾಧಕರ ಎಲ್ಲರ ಪರಿಚಯಗಳು ಆ ಮಕ್ಕಳಿಗೆ ನಾವು ಮಾಡ್ತಾ ಹೋಗ್ಬೇಕು ಇಲ್ಲ ಅಂದ್ರೆ ಏನಿದೆ ಒಂದು ಮೌಲ್ಯ ಮಾನವೀಯ ಮೌಲ್ಯಗಳು ಮನುಷ್ಯನನ್ನು ಮನುಷ್ಯನಾಗಿ ಕಾಣುವಂಥ ಮೌಲ್ಯಗಳು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಬಂದಿದೆ ಅದೆಲ್ಲದ್ಕೂ ಕಾರಣ ಏನೆಂದ್ರೆ ಮೊಬೈಲು ಮಾಧ್ಯಮಗಳು ಮತ್ತು ನಮ್ಮ ಸಮಾಜದ ಒಂದು ವ್ಯವಸ್ಥೆ ತಂದೆ ತಾಯಿಗಳು ಕಾರಣ ಆಗಿದ್ದಾರೆ ಮತ್ತು ಬಂದ ಶಾಲೆಗೆ ಬಂದಾಗ ಸಂಪೂರ್ಣವಾಗಿ ಶಿಕ್ಷಕರ ಮೇಲೂ ಹಾಕೋಂಗಿಲ್ಲ ಈ ಶಿಕ್ಷಕರು ಕೂಡ ಅಷ್ಟೇ ಒತ್ತಡದಿಂದ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹ್ಞೂ ಆ ರೀತಿಯಲ್ಲಿ ಆ ನಡ್ಕೊಂಡು ಹೋಗ್ತಾಯಿದೆ ಎಲ್ಲರೂ ಕೂಡ ಆ ಮಕ್ಕಳ ಒಂದು ಪ್ರಗತಿಗೆ ಅವರ ಸಾಮರ್ಥ್ಯನ ಹೆಚ್ಚಿಸ್ಬೇಕು ಅಂದರೆ ಕಲಿಕೆಗೆ ಪೂರಕವಾಗಿರೋದು ಎಷ್ಟು ಮುಖ್ಯವೋ ಹಾಗೆ ರೀತಿ ಆ ಜೀವನದ ಮೌಲ್ಯಗಳನ್ನು ಕೂಡ ಕಲಿಸ್ತಾ ಹೋಗ್ಬೇಕು ಈಗಿನ ವಿದ್ಯಾರ್ಥಿಗಳು ಏನೆಂದರೆ ಈಗಿನ ಒಂದು ಆಧುನಿಕ ಪ್ರಪಂಚದಲ್ಲಿ ಅವರು ಮೊಬೈಲ್ಗಳು ಮೂಲಕ ಇಂಟರ್ನೆಟ್ ತಂತ್ರಜ್ಞಾನ ಇಂಥವ್ಗಳ ಮೂಲಕ ಅವರು ಅನೇಕದನ್ನು ಕಲಿತ್ಬಿಟ್ಟಿದೀನಿ ನಾನು ಎಲ್ಲ ಕಲಿತ್ಬಿಟ್ಟಿದೀನಿ ಅಂದ್ಬಿಟ್ಟು ಬೇರೆ ಬೇರೆದರಲ್ಲಿ ಅವ್ರ ತಲೆನ ಹಾಕ್ಕೊಂಡು ಮೊಬೈಲ್ ಹಿಡ್ಕೊಂಡು ಒಂಟಿಯಾಗಿ ಅವರು ಕಲಿಕೇಲಿ ಹಿಂದುಳಿತಾ ಹೋಗ್ತಾ ಇರೋದು ಒಂದು ಈಗಿನ ಮಾ ಪೇರೆಂಟ್ಸ್ಗೆ ಪೋಷಕರಿಗೆ ಒಂದು ಸವಾಲಾಗಿದೆ ಅಂತ ನನಗೆ ಹೇಳ್ತಾಯಿದ್ದೀನಿ